ಮೊಬೈಲ್ ಬಗ್ಗೆ ಮಾತಾಡ್ತಿದ್ದೀನಿ ಮೊಬೈಲ್ ನಂಗೆ ಎಷ್ಟು ಯೂಸ್ಫುಲ್ ಆಯ್ತಂದರೆ ಕೊರೋನಾ ಟೈಮಲ್ಲಿ ಕ್ಲಾಸಸ್ ಇಲ್ಲ ಎಲ್ಲ ಕಾಲೇಜುಗಳು ರಜಾ ಇತ್ತು ಕ್ಲಾಸಸ್ ಎಲ್ಲ ಗೂಗಲ್ ಮತ್ತು ಝೂಮ್ ಮೀಟಿಂಗಲ್ಲೇ ತಗೊಂಡ್ರು ಅದರ ನನ್ನ ಮೊಬೈಲ್ ಇರೋದ್ರಿಂದಾನೆ ನಾನು ಅಲ್ಲಿ ಪಾಠ ಕೇಳೋಕಾಯ್ತು ಅವತ್ತಿನ ದಿನ ಎಕ್ಸಾಮ್ ಪಾಸ್ ಮಾಡೋಕಾಯ್ತು ಇಲ್ಲಂದಿದ್ದರೆ ತುಂಬ ಕಷ್ಟ ಆಗ್ತಿತ್ತು ನನಗೆ ಅವರ ಇವರ ಹತ್ತಿರ ಹೆಲ್ಪ್ ಕೇಳಿಕೊಂಡು ಅವರ ಇವರ ಹತ್ತಿರ ಹೆಲ್ಪ್ ಕೇಳಬೇಕು ಅಂದ್ರೂ ಮೊಬೈಲ್ ನನಗೆ ಬೇಕಾಗಿತ್ತು ಯಾಕಂದರೆ ಹೊರಗಡೆ ಹೋಗಕ್ಕೆ ಆಗ್ತಿರ್ಲಿಲ್ಲ ಇದು ಒಂದು ಪಾಸಿಟಿವ್ ಮತ್ತೆ ನನ್ನ ಹಳೆ ಫ್ರೆಂಡ್ಸು ಎಲ್ಲರನ್ನು ಕನೆಕ್ಟೆಡ್ ಆಗಿ ಇಟ್ಕೊಂಡಿದ್ದೀನಿ ಅಂದರೆ ಎಲ್ಲರೂ ನಂಗೆ ಪರಿಚಯ ಇದ್ದಾರೆ ಮೊಬೈಲಿಂದಾನೆ ನಾನು ಎಲ್ಲರಿಗೂ ಸಂಪರ್ಕಿಸ ಸಂಪರ್ಕ ಇಟ್ಕೊಂಡಿದ್ದೀನಿ ಹೊಸ ಹೊಸ ಜನಗಳು ಸಿಗ್ತಾರೆ ಮೊಬೈಲಿಂದ ಲೈಕ್ ಇನ್ಸ್ಟಾಗ್ರಾಮ್ ವಾಟ್ಸ್ಯಾಪಲ್ಲೆಲ್ಲ ಹೊಸ ಹೊಸ ಜನಗಳು ಸಿಗ್ತಾರೆ ಪರಿಚಯ ಆಗತ್ತೆ ಅವರ ಬಗ್ಗೆ ತಿಳ್ಕೊತೀವಿ ತುಂಬ ಯೂಸ್ಫುಲ್ ಇದ್ದರೆ ನಾವು ನಿಜವಾಗಿ ಖಂಡಿತ ಯೂಸ್ ಮಾಡ್ಕೊಬೇಕು ಕೆಟ್ಟದಿದ್ದರೆ ಖಂಡಿತ ತೆಗ್ದಾಕ್ಬೇಕು ಅದು ನಮ್ಮ ನಮಗೆ ಬಿಟ್ಟಿದ್ದು ಬಟ್ ಇದರಿಂದ ತುಂಬ ಯೂಸ್ ಇದೆ ಹೊಸ ಹೊಸ ಪರಿಚಯ ಅಂದರೆ ಈಗ ನಾವು ಯೂಟ್ಯೂಬ್ ತಗೊಂಡು ನಮಗೇನೇ ಸ್ಕಿಲ್ಸ್ ಇದ್ರೂ ಅದರಿಂದಾನೇ ಕಲ್ತ್ಕೋಬೇಕು ನಾವು ಕೋರ್ಸ್ ಮಾಡಬೇಕು ದು ಎಲ್ಲೋ ದೂರ ಹೋಗಬೇಕು ದುಡ್ಡು ಖರ್ಚು ಮಾಡಬೇಕು ಅಂತ ಏನಿಲ್ಲ ಈವಾಗ ಒಂದು ಏನೇ ಸ್ಕಿಲ್ಸ್ ಇನ್ಫರ್ಮೇಷನ್ ಟೆಕ್ನಾಲಜಿ ಸ್ಕಿಲ್ಸ್ ಆಗಿರಲಿ ನೀವು ಪಿ ಎಚ್ ಡಿ ಬಿ ಎಸ್ ಸಿ ಏನೇ ಕೋರ್ಸ್ ಮಾಡಿದರೂ ಏನೇ ಸಂಬಂಧಪಟ್ಟಿದ್ದು ವಿಷಯಗಳ್ನ ತಿಳ್ಕೊಂಬೇಕಂದ್ರೂ ನಾವು ಜಸ್ಟ್ ಮೊಬೈಲಲ್ಲಿ ಕೇಳಿದರೆ ಸಾಕು ನಮಗೆ ಬೇಕಾಗಿರೋ ಆನ್ಸರ್ ಎಲ್ಲ ಸಿಗತ್ತೆ ನೆಕ್ಸ್ಟು ನಮಗೆ ಜಾಬ್ ಹುಡುಕ್ಬೇಕಂದ್ರೆ ಎಷ್ಟು ಕಷ್ಟ ಅಲ್ಲಿ ಸಿಟಿಗೆ ಹೋಗಿ ಅಲ್ಲಿ ಜಾಬ್ಸನ್ನ ಹುಡ್ಕೊಂಡು ಅಲ್ಲಿ ಅಲೀತಾ ಇರೋ ಬದಲು ಜಸ್ಟ್ ಮೊಬೈಲಲ್ಲೆ ಒಂದು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ನಮ್ದು ಅದೆಲ್ಲ ರಿಜಿಸ್ಟರ್ ಮಾಡಿ ನಮ್ಗೆ ಯಾವುದು ಜಾಬ್ ಸೂಟ್ ಆಗುತ್ತೋ ಆ ಜಾಬನ್ನ ನಾವು ಆರಾಮಾಗಿ ಹುಡುಕ್ಕೋಬೋದು ಎಲ್ಲ ಮೊಬೈಲಿಂದ ಸಾಧ್ಯ ಆಗುತ್ತೆ ಮೊಬೈಲ್ ಇಲ್ಲಾಂದರೆ ನಾವು ಎಷ್ಟು ದುಡ್ಡು ಖರ್ಚು ಮಾಡಿ ಅಲ್ಲೂ ಇಲ್ಲೂ ಅಲ್ದು ಸಮಯಾನ ವ್ಯರ್ಥ ಮಾಡಿಕೊಂಡು ಸಿಗದೆ ನಮ್ಮ ಆತ್ಮವಿಶ್ವಾಸನೆಲ್ಲ ಕಳ್ಕೊಂಡು ಎಷ್ಟೆಲ್ಲ ಕಷ್ಟಪಡಬೇಕಿತ್ತು ಮೊಬೈಲಿಂದ ಇದು ತುಂಬ ಯೂಸ್ ಆಗ್ತಿದೆ ನಮಗೆ ನೆಕ್ಸ್ಟು ಈಗ ಮದುವೆ ಆಗ್ತಿದೆ ಅಂದರೆ ನಾವು ತುಂಬ ದೂರ ಇರೋರನ್ನು ಅಲ್ಲಿಗೇ ಹೋಗ್ಕೊಡ್ಬೇಕು ಅಂತಯೇನಿಲ್ಲ ಒಂದು ಜಸ್ಟ್ ಕಾಲ್ ಮಾಡಿದರೆ ಸಾಕು ನನ್ನ ಮದುವೆ ಆಗ್ತಿದೆ ಬಾ ಅಂತ ಹೇಳಿದರೆ ಅವರು ಖಂಡಿತ ಬರ್ತಾರೆ ನಮ್ಮ ಮೇಲೆ ಪ್ರೀತಿ ಇದ್ದರೆ ಅಂದರೆ ದೂರ ದೂರದವರೆಗೂ ನಾವು ಹೋಗಬೇಕಂತ ಏನಿಲ್ಲ ಈವಾಗ ಮೊಬೈಲಿಂದ ನಾವು ಜಸ್ಟ್ ಒಂದು ಕಾಲ್ ಮಾಡಿದರೆ ಸಾಕು ಎರಡು ಮೂರು ಸೆಕೆಂಡಲ್ಲೇ ನಮ್ಮದು ಕೆಲಸ ಆಗತ್ತೆ ಅಷ್ಟು ಯೂಸ್ಫುಲ್ ಆಗಿದೆ ನಮಗೆ ಮೊಬೈಲ್ ಮತ್ತೆ ಈವಾಗ ಏನಾದರೂ ಎಮರ್ಜೆನ್ಸಿ ಅಂತ ಬಂದರೆ ಯಾರಿಗಾದರೂ ಆರೋಗ್ಯ ಕೆಡ್ತು ಅಂತ ಅಂದರೆ ನಾವು ಅವ್ರು ಇವರಿಗೆ ಹೇಳಿ ಸ್ಪ್ರೆಡ್ ಮಾಡೋಕ್ಕೆ ಹೋಗಕಿನ್ನ ಜಸ್ಟ್ ಒಂದು ಕಾಲ್ ಮಾಡಿದರೆ ಆ್ಯಂಬುಲೆನ್ಸ್ಗೆ ಬೇಗ ಬರ್ತಾರೆ ಇದೆಲ್ಲ ಸಾಧ್ಯ ಆಗಿರೋದು ಮೊಬೈಲಿಂದನೆ ಸೊ ಮೊಬೈಲ್ ತುಂಬ ಯೂಸ್ಫುಲ್ ಆಗಿದೆ ಈಗಿನ ಟೆಕ್ನಾಲಜಿ ಎಲ್ಲ ತುಂಬ ಮುಂದುವರ್ದಿದ್ರಿಂದ ನಮಗೆ ಎಲ್ಲ ನ್ಯೂಸ್ಗಳು ಪ್ರಪಂಚದಲ್ಲಿ ಏನೇನು ಆಗ್ತಿದೆ ಹೊರಗಿನ ಜಗತ್ತಲ್ಲಿ ಏನೇನು ಆಗ್ತಿದೆ ಎಲ್ಲ ತಿಳ್ಕೊತಿದೀವಿ ಈ ಸಣ್ಣ ಮೊಬೈಲಿಂದ ತುಂಬ ಯೂಸ್ ಇದೆ ಯೂಸ್ಫುಲ್ಲಾಗಿ ಯೂಸ್ ಮಾಡ್ಕೊಬೇಕು ಅಷ್ಟೆ